ನಾನು ಹೈದ್ರಾಬಾದಿಗೆ ಹೋಗಿದ್ದೆ ಒಂದು ಸಲ ಅದು ಬಸ್ಸಲ್ಲಿ ಹೋಗಿದ್ವಿ ಫ್ಯಾಮಿಲಿ ಟ್ರಿಪ್ ಅಂತ ನಾವು ಒಂದು ವಾರ ಒಂದು ವಾರದ ತನಕ ಬಸ್ಸಲ್ಲೇ ಪ್ರಯಾಣ ಮಾಡಿದ್ವಿ ಹೈದ್ರಾಬಾದು ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಹೈದ್ರಾಬಾದು ಸಕ್ಕತಾಗಿತ್ತು ನಾವು ಬಸ್ಸಲ್ಲಿ ಡ್ಯಾನ್ಸು ಹಾಡು ಮತ್ತೆ ತುಂಬ ವಯಸ್ಸಾದೋರು ಇರೋದ್ರಿಂದ ಇವು ಜನಪದ ಹಾಡುಗಳು ಆಮೇಲೆ ಅವರು ಶೋಭಾನೆ ಪದಗಳು ತುಂಬ ಚೆನ್ನಾಗಿತ್ತು ಎಲ್ಲರು ಫ್ಯಾಮಿಲಿಯರು ಎಲ್ಲರು ವಯಸ್ಸಾದೋರು ಎಲ್ಲ ಸೇರಿ ಡ್ಯಾನ್ಸು ಎಲ್ಲ ಮಾಡಿದ್ವಿ ವಾರಗಟ್ಲೆ ಹೋಗಿದ್ವಿ ಊಟ ತಿಂಡಿ ಎಲ್ಲ ನಾವಲ್ಲೇ ತಯಾರಿ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಹೊರ್ಗಡೆ ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ನಿಲ್ಲಿಸ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿದ್ದು ನಾವು ಒಂದು ವಾರಗಟ್ಲೆ ನಾವು ಅಲ್ಲೇ ಟ್ರಿಪ್ಪು ಫುಲ್ಲು ಫ್ಯಾಮಿಲೀದು ಮಕ್ಳು ಎಲ್ಲರು ಬಂದಿದ್ರು ತುಂಬ ಚೆನ್ನಾಗಿತ್ತು ಹೈದ್ರಾಬಾದ ಎಂತು ತುಂಬ ಸಕ್ಕತಾಗಿತ್ತು ಆದ್ರೆ ಬಟ್ ನಾವು ಹೋಗಿ ಒಂದು ಏಳು ಎಂಟು ವರ್ಷ ಆಯ್ತು ಇನ್ನು ಒಂದು ಸತಿ ಹೋಗ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಹೈದ್ರಾಬಾದು ಅದು ಬಸ್ಸಲ್ಲಿ ಹೋಗಿದ್ದು ಇನ್ನು ನಮಗೆ ಕಂಫಟೇಬಲ್ ಇತ್ತು ಯಾಕೆ ಅಂದರೆ ಲಗೇಜ್ನೆಲ್ಲ ಹೊತ್ಕೊಂಡು ತಿರುಗೋದು ಆ ಥರ ಪ್ರಾಬ್ಲಮ್ ಏನು ಇರಲಿಲ್ಲ ಅಲ್ಲಿ ಏಕೆ ಅನ ನಾವೇ ಬಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಲೆಗೇಜೆಲ್ಲ ಅಲ್ಲೇಯೇ ಇಟ್ಕೊಂಡು ನಾ ಮತ್ತೆ ಊಟ ತಿಂಡಿಗೂ ಒರ್ಯ ಹೊರ ರಾಜ್ಯಕ್ಕೆಲ್ಲ ಹೋದ್ರೆ ನಮಗೆ ನಮ್ಮ ಊಟ ತಿಂಡಿಗೂ ಆ ಊಟ ತಿಂಡಿಗೂ ತುಂಬ ವ್ಯತ್ಯಾಸ ಇರುತ್ತೆ ಹಂಗಾಗಿ ನಾವು ಹೊರ ಊಟ ಹೊರ್ಗಡೆ ಊಟ ಮಾಡೋದನ್ನು ತಪ್ಪಿಸಿ ನಾವೇ ಅಡುಗೆಗಳೂ ಸಾಮಾನು ಗಳ್ನೆಲ್ಲ ತೊಗೊಂಡು ಹೋಗಿದ್ವಿ ನಾವು ಅಲ್ಲೇ ಅಡುಗೆ ಮಾಡಿ ನಾವೇ ನಮಗೆ ಯಾವ ರೀತಿ ಬೇಕೋ ಆ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಮತ್ತೆ ರಾತ್ರಿ ಹೊತ್ತೆಲ್ಲ ಲೈಟ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸು ಮತ್ತೆ ನೈಟ್ ಹೊತ್ತೆಲ್ಲಾ ನಾನ್ ವೆಜ್ ಪಾರ್ಟಿ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ ಅನುಭವನ ಯಾವತ್ತೂ ಮರೆಯೋಕ್ಕಾಗಲ್ಲ ಮತ್ತೆ ಆ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಸಂತೋಷವಾಗಿತ್ತು ಲೈಫಲ್ಲೇ ಮೆಮೊರಿಬಲ್ ಆಗಿತ್ತು ಹೈದ್ರಾಬಾದ ಟ್ರಿಪ್ಪು ಫುಲ್ ಎಂಜಾಯ್ ಆಗಿತ್ತು